ಈಗ ಮಕ್ಕಳು ಮುಂದೆ ಜವಾಬ್ದಾರಿ ನಾವು ಕೊಡಬೇಕು ಜವಾಬ್ದಾರಿ ಕೊಡಬೇಕು ಅಂತಂದರೆ ಮಕ್ಕಳಿಗೆ ಚಿಕ್ಕೋರಿರ್ಬೇಕಾದರೆ ನಾವು ವಿದ್ಯಾಭ್ಯಾಸ ಚೆನ್ನಾಗಿ ಮಾಡಸ್ತೀವಿ ಚೆನ್ನಾಗಿ ಮಾಡ್ಸ್ಬಿಟ್ಟು ಅವಾಗ ಅವರಿಗೆ ಒಂದನೇ ಕ್ಲಾಸು ಎರಡನೇ ಕ್ಲಾಸು ಐದನೇ ಕ್ಲಾಸು ಏಳನೇ ಕ್ಲಾಸ್ಗೋಗ್ತಾರೆ ಏಳನೇ ಕ್ಲಾಸ್ ಪಾಸ್ ಆದಾಗ ಹೈ ಸ್ಕೂಲ್ ಮೆಟ್ಲು ಹತ್ತತಾರೆ ಹೈ ಸ್ಕೂಲ್ ಮೆಟ್ಲತ್ತಿ ಎಸ್ ಎಸ್ ಎಲ್ ಸಿವರೆಗೂ ಓದ್ತಾರೆ ಎಸ್ ಎಲ್ ಸಿಗೆ ಹೋದ್ಮೇಲೆ ಆಲೆ ಅವ್ರಾಗಲೇ ನಾವೊಂದು ಒಂದು ಮೆಚ್ಯುರಿಟಿ ಬರ್ತಾರೆ ಮಕ್ಕಳು ಬಂದಾಗ ಅವರಿಗೆ ಇನ್ನುೂ ಚೆನ್ನಾಗಿ ಓದಬೇಕು ಪಾಸಾಗಿರಿ ಪಾಸಾಗ್ಬಿಟ್ಟು ಅದು ಮುಂದೆ ಒಂದು ತರಬೇತಿ ತಗೊಳಿರಿ ತರಬೇತಿಗೆ ಹೋಗ್ಬಿಟ್ಟು ಆವಾಗ ತರಬೇತಿ ಮುಗುಸ್ಕಂಡರೆ ನಿಮ್ಗೊಂದೊಳ್ಳೆಯ ಕೆಲಸ ಉದ್ಯೋಗ ಸಿಗುತ್ತೆ ಉದ್ಯೋಗ ಸಿಕ್ದಾಗ ಅದರಿಂದ ನಿಮಗೆ ನಾವು ಯಾವ್ಥರ ಬದುಕಬೇಕು ಯಾವ್ಥರ ಬಾಳಬೇಕು ಅನ್ನೋ ಒಂದು ಪ್ರಜೆಗುಳಾಗಬೇಕು ನೀವು ಈಗ ಸಮಾಜದಲ್ಲಿ ಯಾವ್ಥರ ನಾವು ಬದುಕಬೇಕು ಯಾವ್ಥರ ಬೆಳಿಯಬೇಕು ಅನ್ನೋ ಒಂದು ಇದನ್ನ ಸಮಾಜಕ್ಕೆ ಒಂದು ಪ್ರಜೆಗಳಾಗಿ ನೀವು ಬದುಕಬೇಕು ಆಮೇಲೆ ಯಾಕೆ ಸುದ್ದಿ ವಾರ್ತೆೆ ಇವಾಗ ಒಂದು ಯಾವುದೋ ಒಂದು ನ್ಯೂಸ್ಪೇಪರ್ ನ್ಯೂಸ್ ನ್ಯೂಸ್ ಬರುತ್ತೆ ಅವಾಗ ಮಕ್ಕಳಲ್ಲಿ ಅದನ್ನ ಆಸಕ್ತಿ ನಾವು ತುಂಬಬೇಕು ನೋಡು ಯಾವ್ಥರ ಬದುಕಬೇಕು ಯಾವ್ಥರ ಬೆಳಿಯಬೇಕು ಯಾವ್ಥರ ನಾವು ಬೇರೆಯವರಿಗೆ ಬೆಲೆ ಕೊಡಬೇಕು ಅನ್ನೋ ಒಂದು ಇದನ್ನ ಮಕ್ಕಳಿಗೆ ಒಂದು ಆಸಕ್ತಿನ ನಾವು ತುಂಬಿ ಅವರಿಗೆ ಒಂದು ಎತ್ರಿಸಿ ನಾವು ನಿಲ್ಲಸಬೇಕು ಮಕ್ಕಳಿಗೆ ಆಮೇಲೆ ಇವನ್ನೆಲ್ಲಾ ಕ್ರಮಗಳ್ನ ನಾವು ಅವ್ರಿಗೆ ಕೊಟ್ಟಾಗ ಅವ್ರು ಯಾವ್ಥರ ಬೆಳೆಯಬೇಕು ನಾವು ನಮ್ಮಪ್ಪ ನಮ್ಮಮ್ಮ ಯಾವ್ಥರ ಹೇಳಿದಾರೆ ಹಿರಿಯರಿಗೆ ನಾವು ಬೆಲೆ ಕೊಡಬೇಕು ಹಿರಿಯರ್ಗೆ ಹಿರಿಯರಂತೆ ನಾವು ಬದುಕಬೇಕು ಅನ್ನೋ ಒಂದು ಇದನ್ನ ಅವರು ಇದು ಇದ್ನ ತಗೊಂಡು ಮುಂದ್ವರಿತಾ ಹೋಗ್ತಾರೆ ಅವಾಗ ಅವ್ರಿಗೆ ಏನು ಮಾಡ್ಬೇಕು ಅನ್ನೋದನ್ನ ನಾವು ಮಕ್ಕಳಿಗೆ ಅವ್ರಿಗೆ ಜವಾಬ್ದಾರಿನ ಕೊಟ್ಟು ಅವ್ರನ್ನ ಪ್ರಜೆಗಳನ್ನಾಗಿ ನಾವು ಬೆಳೆಸಿ ನಿಲ್ಲಿಸಬೇಕು ಅವ್ರಿಗೆ ನಿಲ್ಲಸ್ತಾಗಲೇನೇ ಅವ್ರು ಪ್ರಜೆಗಳಾಗಿ ಬದುಕ್ತಾರೆ